ಹಲೋ ಸಿಂಚನಾ ಟ್ರಾವೆಲ್ಸಿಂದ ಅಲ್ಲವಾ ಮಾತಾಡ್ತಾ ಇರೋದು ನಾನು ನೆನ್ನೆ ವಿಮಾನ ನಿಲ್ದಾಣಕ್ಕೆ ಹೋಗ್ಬೇಕು ಅಂತ ಒಂದು ಕಾರನ್ನ ಬುಕ್ ಮಾಡಿದ್ದೆ ಆದರೆ ಇನ್ನೊಂದು ಗಂಟೇಲಿ ನಾನು ಏರ್ಪೋರ್ಟ್ಗೆ ಹೋಗ್ಬೇಕಾಗಿರ್ತದೆ ನೀವು ಬೇಗ ಬಂದ್ರೆ ನಾವು ಬೇಗ ಹೊರ್ಡ್ಬೌದು ಇಲ್ಲಾಂದರೆ ನಮಗೆ ವಿಮಾನಕ್ಕೆ ತಡ ತಡವಾಗ್ತದೆ ನೀವು ಬೇಗ ಬರೊದಕ್ಕೆ ಆಗುತ್ತಾ ಇಲ್ಲ ಹೇಳ್ತೀರಾ ಯಾಕಂದರೆ ನಮಗೆ ಬೇಗ ಹೋಗ್ಬೇಕಾಗ್ತದೆ ಆಮೇಲೆ ಇಲ್ಲಾಂದರೆ ವಿಮಾನ ಮಿಸ್ಸಾಗ್ತದೆ ನೀವು ಬೇಗ ಬರ್ತೀನಿ ಅಂತ ಹೇಳಿದ್ದಿರಿ ಆದರೆ ಇನ್ನು ಸಹ ಬಂದಿಲ್ಲ ನಿಮಗೆ ಬರೋದಕ್ಕಾಗ್ತದಾ ಅಥ್ವಾ ಬರ್ತಾ ಇದ್ದೀರಾ ಎಲ್ಲಾದರೂ ಟ್ರಾಫಿಕಲ್ಲಿದ್ದೀರಾ ನೀವು ಬರಲ್ಲ ಅಂತ ಹೇಳಿದ್ರೆ ನಾವು ಲೋಕಲಲ್ಲಿರ್ತಕ್ಕಂಥ ವಾಹನಗಳನ್ನ ಬಳ್ಸ್ಕೊತೀವಿ ವಾಹನಗಳಲ್ಲಿ ಹೋಗ್ತೇವೆ ನೀವು ನಮ್ಮ ನಾವು ಪಾವತಿಸತಕ್ಕಂತಹ ನಮ್ಮ ದುಡ್ಡನ್ನು ಹಿಂತಿರುಗಿಸಿಬಿಡಿ ನಾವು ಇಲ್ಲಿ ಇರತಕ್ಕಂಥ ವಾಹನಗಳಲ್ಲಿ ಹೋಗ್ತೇವೆ